ತಂತ್ರಜ್ಞಾನವಿಲ್ಲದೆ ನಾವು ಬದುಕುವುದೇ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ತಂತ್ರಜ್ಞಾನವು ನಮ್ಮನ್ನು ಆವರಿಸಿದೆ ಇಪ್ಪತ್ತು ವರ್ಷದ ಹಿಂದೆ ನನ್ನ ಅನುಭವವನ್ನು ಹೇಳಬೇಕೆಂದರೆ ನಾನು ಆಗ ಆಂಗ್ಲ ಪುಸ್ತಕಗಳನ್ನು ಓದುವುದಕ್ಕೆ ಶುರು ಮಾಡಿದೆ ಅದರ ಪದಗಳ ಅರ್ಥ ಕೆಲವು ನನಗೆ ಗೊತ್ತಾಗುತ್ತಿರಲಿಲ್ಲ ಅದನ್ನು ಲಿಸ್ಟ್ ಮಾಡಿ ನಾನು ಮುಂದಿನ ಸಲ ಲೈಬ್ರೆರಿಗೆ ಹೋಗಿದ್ದಾಗ ಆ ಪದಗಳ ಅರ್ಥಗಳನ್ನು ಡಿಕ್ಷ್ನರಿಯಲ್ಲಿ ನೋಡಿಕೊಳ್ಳುತ್ತಿದ್ದೆ ಆದರೆ ಈಗ ಯಾವ ಪದದ ಅರ್ಥ ಬೇಕಿದ್ದರೂ ಯಾವ ಭಾಷೆಯ ಪದವಾಗಿದ್ದರೂ ತಕ್ಷಣಕ್ಕೆ ನಮ್ಮ ಮೊಬೈಲ್ನಲ್ಲಿ ಗೂಗಲ್ ವಿಕಿಪೀಡಿಯಾದ ಮೂಲಕ ನಾವು ತಿಳಿದುಕೊಳ್ಳಬಹುದು ಎಷ್ಟೋ ಶ್ರಮವಹಿಸಿ ಪಡೆಯಬೇಕಾಗಿದ್ದ ಜ್ಞಾನವು ಚಿಟಿಕೆ ಹೊಡೆಯಷ್ಟರಲ್ಲಿ ನಮ್ಮ ಅಂಗೈನಲ್ಲಿರುವ ಮೊಬೈಲ್ ಮೂಲಕ ನಮಗೆ ತಿಳಿದುಕೊಳ್ಳುತ್ತದೆ ತಿಳಿದುಕೊಳ್ಳಬಹುದು ಮು ಇದಕ್ಕಿಂತ ಮುಖ್ಯವಾಗಿ ಹಣದ ನಿರ್ವಹಣೆ ಮತ್ತು ವರ್ಗಾವಣೆ ನಾವು ಮೊದಲು ಬ್ಯಾಂಕ್ನಲ್ಲಿ ಎಷ್ಟೋ ಗಂಟೆಗಳು ಕಾದು ಸರದಿಯಲ್ಲಿ ನಿಂತು ಹಣವನ್ನು ಕಟ್ಟಬೇಕಿತ್ತು ಇಲ್ಲಾ ತೆಗಿಯಬೇಕಿತ್ತು ಈಗ ತಂತ್ರಜ್ಞಾನದ ಮೂಲಕ ನಾವು ಒಂದು ರೂಪಾಯನ್ನು ಕೂಡ ಬೇರೆವರಿಗೆ ವರ್ಗಾಯಿಸಬಹುದು ಪೇಟಿಯಮ್ ಗೂಗಲ್ ಪೇ ಫೋನ್ಪೇ ಭೀಮ್ನಂಥ ಆ್ಯಪ್ಗಳಿಂದ ದುಡ್ಢಿಲ್ಲದೆ ನಮ್ಮ ಖಾತೆಯಲ್ಲಿ ಹಣ ಇದ್ದರೆ ಸಾಕು ನಾವು ಹಣವನ್ನು ಹೊತ್ತು ತಿರುಗುವ ಅಗತ್ಯವೇ ಇಲ್ಲದಂತೆ ಮಾಡಿದೆ ನಮಗೆ ಅಗತ್ಯವಾಗಿ ಹಣದ ಸಹಾಯ ಬೇಕಿದ್ದರೆ ನಾವು ನಮ್ಮ ಪರಿಚಯದವರನ್ನು ಕೇಳಿದರೆ ಅವರು ಅದನ್ನು ಮನಿ ಆರ್ಡರ್ ಮೂಲಕ ಕಳಿಸಬೇಕಿತ್ತು ಇಲ್ಲಾ ಡಿ ಡಿ ಮಾಡಿ ಕಳಿಸಬೇಕಿತ್ತು ಆದರೆ ಈಗ ಆನ್ಲೈನ್ ಟ್ರಾನ್ಸ್ಫರ್ಗಳು ಬಂದ ಮೇಲೆ ಹಣಗಳು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಮ್ಮ ಖಾತೆಗೆ ವರ್ಗಾಯಿಸಲ್ಪಡುತ್ತದೆ ಇದಲ್ಲದೆ ಪ್ರತಿಯೊಂದು ತುಂಬ ವೇಗದಿಂದ ತುಂಬ ಎಫಿಷಿಯೆಂಟ್ ಆಗಿ ಎಲ್ಲ ಕೆಲಸಗಳು ನಡೆಯುತ್ತದೆ ಪುಸ್ತಕಗಳು ಇಂದ ಹಿಡಿದು ಎಲ್ಲವೂ ನಮಗೆ ತಂತ್ರಜ್ಞಾನದ ಮೂಲಕ ನಮ್ಮ ಅಂಗೈನಲ್ಲೇ ಇದೆ ಪುಸ್ತಕ ಓದಬೇಕಾದರೆ ಲೈಬ್ರೆರಿಗೆ ಹೋಗಿ ನಮಗೆ ಬೇಕಾದ ಪುಸ್ತಕಗಳನ್ನು ಹುಡುಕಿ ತಂದು ಓದಿ ಮತ್ತೆ ನಾವು ಹಿಂದಿರುಗಿಸ್ತಿದ್ದೆವು ಆದರೆ ಈಗ ಆನ್ಲೈನ್ನಲ್ಲೇ ಓದುವಂಥ ಎಷ್ಟೋ ಆ್ಯಪ್ಗಳು ಎಲ್ಲ ಪುಸ್ತಕಗಳನ್ನು ಅಪ್ಲೋಡ್ ಮಾಡಿದವೆ ನಮಗೆ ಸೂಕ್ತವಾದ ದರ ನೀಡಿದರೆ ನಮಗೆ ಬೇಕಾದ ಪುಸ್ತಕವನ್ನು ನಾವು ಓದಬಹುದು ಎಷ್ಟೋ ವರ್ಷಗಳಿಂದ ಓದಬೇಕು ಎಂದುಕೊಂಡಿದ್ದ ಪುಸ್ತಕಗಳನ್ನು ನಾನು ಆನ್ಲೈನ್ ಆ್ಯಪ್ಗಳ ಮೂಲಕ ಓದಿದೆ ಕೆಲವು ಆ್ಯಪ್ಗಳು ಫ್ರೀ ಕೂಡ ಹೌದು ಈ ಫ್ರೀ ಹ್ಯಾಪ್ನಲ್ಲಿ ನಾನು ಸುಮಾರು ಪುಸ್ತಕಗಳನ್ನು ಓದಿದೆ ಕೆಲವನ್ನು ಹಣ ಪಾವತಿಸಿ ಕೂಡ ಓದಿದೆ ಇದು ತಂತ್ರಜ್ಞಾನದ ಹಿರಿಮೆಯಲ್ಲದೆ ಮತ್ತೇನು ಜ್ಞಾನ ಹೆಚ್ಚುತ್ತಾ ಇದೆ ಪರಸ್ಪರ ಸಹಾಯವೂ ಹೆಚ್ಚುತ್ತಾ ಇದೆ ಎಲ್ಲವೂ ವೇಗದಲ್ಲಿ ಆಗುತ್ತಾ ಇದೆ ಹಣ ಪ್ರತಿಯೊಂದು ನಿರ್ವಹಣೆ ಮಾಡಬೇಕಾದರೆ ನಾವು ಜಾಗ್ರತೆ ವಹಿಸಿದರೆ ಸಾಕು ನಮ್ಮ ಐ ಡಿ ಪಾಸ್ವರ್ಡ್ಗಳನ್ನು ಯಾರಿಗೂ ಕೊಡದೆ ನಾವೇ ನಿರ್ವಹಿಸಿದರೆ ನಮ್ಮ ಹಣವೂ ಸುರಕ್ಷಿತವಾಗಿರುತ್ತದೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ತಂತ್ರಜ್ಞಾನವೇ ಎಲ್ಲವೂ